ಹಲೋ ಹಾಂ ನಮಸ್ತೆ ಇವರೇ ನಾವಿಲ್ಲಿ ಈಗ ನಮಗೆ ನಿಮ್ಮ ಅಂಗಡಿಯಿಂದ ಡ್ರೆಸ್ಸಸ್ ಎಲ್ಲ ಬೇಕಿತ್ತು ಸೀರೆ ಅದೆಲ್ಲ ನಮಗೆ ನನಗೀಗ ಲೇಟೆಸ್ಟ ಸ್ವಲ್ಪ ಸೀರೆ ಬೇಕು ತುಂಬ ಬೇಕು ಒಂದು ಹತ್ತು ಹದಿನೈದು ಹಬ್ಬ ಎಲ್ಲ ಬಂತಲ್ಲ ಹಾಗೆ ಎಲ್ರಿಗೆ ಕೊಡ್ಲಿಕ್ಕೆ ಉಂಟು ಹಾಗೆ ಒಂದೇ ಡಿಝೈನಲ್ಲಿ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಹಾಗೆ ಎಲ್ಲ ಬೇಕಿತ್ತು ಉಂಟಲ್ಲ ನಿಮ್ಮ ಹೌದೌದು ಕಲರ್ಸ್ ಎಲ್ಲ ಬೇರೆ ಬೇರೆ ಬೇಕು ಹಾಂ ನನಗೆ ಸ್ವಲ್ಪ ಕಾಟನ್ ಸೀರೆ ಡೈಲಿ ವೇರ್ ಹಾಗೆಲ್ಲ ಮಾಡಲಿಕ್ಕೆ ಹಾಂ ಹಾಂ ಸ್ವಲ್ಪ ಹಾಂ ಕಾಟನಲ್ಲಿ ಬೇಕು ಸ್ವಲ್ಪ ಮತ್ತು ಬಾರ್ಡರ್ ಸೀರೆಯಲ್ಲಿ ಕಾಂಜೀವರಮ್ ಆ ಥರದ ಬಾರ್ಡರೆಲ್ಲ ಬರ್ತದಲ್ಲವಾ ಆ ಥರ ಬಾರ್ಡರ್ ಸೀರೆಯಲ್ಲಿ ಬೇಕು ಹಾಂ ಮತ್ತು ನಮಗೆ ನೀವು ಕಮ್ಮಿ ಮಾಡಿ ಕೊಡಬೇಕಾಗುತ್ತೆ ತೌಝಂಡ್ ತೌಝಂಡ್ ಒಳಗಡೆದು ಹಾಗೆ ಕಮ್ಮಿ ತುಂಬ ಬೇಕಲ್ಲ ಹಾಗೆ ಕಮ್ಮಿ ಮಾಡಿ ಕೊಡಬೇಕು ಒಳಗೆಯದ್ದು ಹಾಂ ಹಾಂ ಹಾಗಾದ್ರೆ ಒಂದು ಟೂ ತೌಝಂಡ್ ಹಾಗೆ ಇದ್ದರೂ ಪರವಾಗಿಲ್ಲ ಇದು ಕಾಟನದು ಡೈಲಿ ವೇರ್ ಟೈಪ್ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಕಮ್ಮಿಯದು ಹಾಗೆ ಹಾಂ ಹಬ್ಬದ್ದೆಲ್ಲ ಡಿಸ್ಕೌಂಟ್ ಇಲ್ಲವಾ ನಿಮ್ಮ ಹತ್ರ ಹಾಂ ಮತ್ತು ಮಕ್ಕಳದ್ದು ಸಹ ಬೇಕು ಮಗಳಿಗೆಲ್ಲ ಫ್ರಾಕು ಮತ್ತು ಲೆಹೆಂಗಾ ಟೈಪು ಡ್ರೆಸ್ ಎಲ್ಲ ಬೇಕಿತ್ತು

ಹಾಂ ಹ್ಞೂ ಅವಳಿಗೆ ಒಂದು ಪಿಂಕ್ ಕಲರಲ್ಲಿ ಗೌನ್ ಗೌನು ಮತ್ತು ಲೆಹಂಗಾ ಟೈಪೆಲ್ಲ ಬೇಕು ಹಾಂ ಲೆಹಂಗಾ ಸಹ ಬೇಕು ಹ್ಞೂ ಹಾಂ ಹಾಂ ಮತ್ತು ನೈಟ ಡ್ರೆಸ್ಗಳೆಲ್ಲ ಒಳ್ಳೆಯ ಉಂಟಾ ನೈಟದ್ದು ನೈಟ್ ಡ್ರೆಸ್ ಸಹ ಬೇಕು ಮಗಳಿಗೆ ಹಾಂ ಹ್ಞೂ ಹಾಂ ಹ್ಞೂ ಹ್ಞೂ ಮತ್ತು ಡೈಲಿ ವೇರ್ ಡ್ಯಾನ್ಸ್ ಕ್ಲಾಸಿಗೆ ಅಲ್ಲಿಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಬೇಕು ಮತ್ತು ಸಣ್ಣ ಮಗುವಿ ಮಗುವಿಗಾಗುವಂಥದ್ದು ಎಲ್ಲ ಪ್ಯಾಕ್ ಮಾಡಿ ಇಡ್ತೀರಾ ಮಗುವಿಗಾಗುವಂಥದ್ದೆಲ್ಲ ಬೇಕು ಹಾಂ ನಾನು ಸಂಜೆ ಹಾಗೆ ಬರ್ತೇವೆ ಅಂಗಡಿಗೆ ಎಲ್ಲ ರೆಡಿ ಮಾಡಿಟ್ಟರೆ ಮತ್ತು ನಾನು ನೋಡಿ ಇದು ಮಾಡಿ ತಕೊಂಡು ಹೋಗ್ತೇನೆ ಹ್ಞೂ ಮಗು ಮಗು ಅಂದರೆ ಒಂದು ಎರಡು ಒಂದೂವರೆ ವರ್ಷದ್ದು ಅವನಿಗೆ ಸಹ ವೆರೈಟಿಯದೆಲ್ಲ ಬೇಕು ಹಾಗೆ ಹಾಂ ಗಂಡು ಗಂಡು ಮಗು ಸಣ್ಣ ಮಗು ಹಾಂ ಸರಿ ಆಯಿತು ಹಾಂ